ನಮ್ಮ ಸಂಸ್ಕೃತಿಯಲ್ಲಿ ಮದುವೆ ಅಂದರೆ ತುಂಬಾ ಸಂಭ್ರಮ ಮದುವೆ ಅನ್ನೊ ಪದ ಕೇಳಿದ್ರೆ ಸಾಕು ಜನಯೆಲ್ಲ ತುಂಬ ಸಂಭ್ರಮದಿಂದ ಶುರುಮಾಡ್ತಾರೆ ಒಂದು ಹುಡ್ಗಿಗೆ ಫಸ್ಟು ಒಂದು ಗಂಡು ಬರುತ್ತೆ ಅಂತ ಹೇಳೋದ್ರಿಂದ ಹಿಡ್ದು ಅವತ್ತಿನ ದಿನದಿಂದ ಹಿಡ್ದು ಸಂಭ್ರಮದಿಂದನೇ ಕರೆ ನಿರ್ವಹಿಸ್ತಾರೆ ಒಂದು ಹೆಣ್ಣಿಗೆ ಗಂಡು ನೋಡೋಕೆ ಬರುತ್ತೆ ಅಂದಾಗ ಮನೆಯಲ್ಲಿ ಪ್ರಿಪ್ರೇಶನ್ ಹೇಗಿರುತ್ತೆ ಅಂತೆಳಿದ್ರೆ ಅವ್ರಿಗೆ ಕಾಫಿ ತಿಂಡಿ ಈಗ್ ಅವ್ರಿಗೋ ಏನಾರು ಒಂದು ಒಳ್ಳೆ ರೀತಿಲ್ಲಿ ಸ್ವಾಗತ ಮಾಡಬೇಕು ಅನ್ನೋದು ಮತ್ತು ಗಂಡಿನ ಕಡೆಯವ್ರು ಒಂದು ವ್ಯವಸ್ಥಿತವಾಗಿ ಹಣ್ಣು ಹೂವು ಅರಿಶಿಣ ಕುಂಕುಮ ಬಳೆ ಈ ಥರ ಎಲ್ಲಾ ತಗೊಂಡ್ಬಂದು ಶಾಸ್ತ್ರೋತವಾಗಿ ಹುಡ್ಗಿನ ನೋಡ್ಕೊಂಡು ಅವರಿಗೆ ಒಪ್ಗೆನ ಇಲ್ವಾ ಅನೋದನ್ನ ಒಬ್ಬೊಬ್ರು ಅಲ್ಲೇ ಡಿಸೈಡು ಮಾಡ್ತಾರೆ ಒಬ್ಬೊಬ್ರು ಮನೆಗೋಗಿ ತಿಳಿಸ್ತೀವಿ ಅನ್ನೋರು ಇರ್ತಾರೆ ಒಬ್ಬೊಬ್ರು ಅಲ್ಲೇ ಇಷ್ಟ ಪಡೋವ್ರು ಮಾತಾಡ್ಕೊಂಡು ಸರಿ ಆಯಿತು ಈ ಥರ ಹಿಂಗೆ ಇನ್ನೊಂದಿನ ಹೋಗಿ ಭಟ್ರಹತ್ರ ಹೋಗಿ ಕೇಳಿ ಒಂದು ದಿನ ಫಿಕ್ಸ್ ಮಾಡ್ಸೋಣ ಅನ್ನೊದನ್ನು ಸಹ ಮಾತಡ್ಕೊಂಡು ಹೋಗ್ಬುಡ್ತಾರೆ ಸರಿ ಹುಡ್ಗಿನ್ ನೋಡಿ ಹೋದ್ಕುಡ್ಲೇ ಆಮೇಲೆ ಭಟ್ರಹತ್ರ ಹೋಗಿ ಇವ್ರ ಜಾತ್ಕಾನ್ನು ಅವರು ಜಾತ್ಕಾನ್ನು ಹೊಂದಾಣಿಕೆ ಆಗುತ್ತೊ ಇಲ್ವೋ ಅನೋದನ್ನ ಫಸ್ಟು ನೋಡಿಸ್ಕೊತಾರೆ ಅವ್ರಿಗೆ ಒಪ್ಗೆ ಆದ್ಮೇಲೆ ಒಪ್ಗೆ ಆಯಿತು ಸರಿ ಇಬ್ಬರಿಗು ಹೊಂದಾಣಿಕೆ ಬಂತು ಅಂತ ಆದ್ಮೇಲೆ ದಿನಾನ ನಿರ್ಧಾರ ಮಾಡ್ತಾರೆ ಎಲ್ಲರಿಗು ಒಪ್ಗೆ ಆಗೋಂಥಾದುನ್ನ ಒಂದು ದಿನಾನ ನಿರ್ಧಾರ ಮಾಡಿ ಅದಕ್ಕೆ ಮತ್ತು ಶಾಸ್ತ್ರಗಳನ್ನ ಮಾಡಿ ಭಟ್ರಹತ್ರ ಹೇಳಿ ಪೂಜೆ ಮಾಡಿಸಿ ಎಲ್ಲ ಲಗ್ನ ಕಟ್ಟುಸ್ತಾರೆ ಲಗ್ನ ಕಟ್ಟಿಸಿ ಅದಕ್ಕೆ ಪತ್ರಿಕೆ ಸಹ ಮಾಡಿಸ್ತಾರೆ ಒಂದು ಮದುವೆ ಅಂತ ಸ್ಟಾರ್ಟ್ ಆಗೋದೆ ಇಲ್ಲಿ ಲಗ್ನಪತ್ರಿಕೆಯಿಂದ ಪ್ರಾರಂಭ ಆಗುತ್ತೆ ಲಗ್ನಪತ್ರಿಕೆಯನ್ನು ಮಾಡಿಸಿ ಅದನ್ನ ಪ್ರಿಂಟ್ ಮಾಡಿಸಿ ಅದನ್ನು ಸಹ ಒಳ್ಳೆ ದಿನದಂದು ಪೂಜೆ ಮಾಡಿ ಆ ಲಗ್ನಪತ್ರಿಕೆಯನ್ನು ಒಬ್ಬರು ಹಿರಿಯರಿಗೆ ಮೊದಲು ಕೊಟ್ಟು ಅವ್ರ ಆಶೀರ್ವಾದದಿಂದ ಪ್ರಾರಂಭವನ್ನ ಮಾಡ್ತಾರೆ ಹೀಗೆ ದೇವಸ್ಥಾನಗಳಿಗು ಸಹ ತನ್ನ ಮನೆದೇವ್ರುಗಳಿಗೆ ಹೋಗಿ ಪೂಜೆ ಮಾಡಿ ಲಗ್ನಪತ್ರಿಕೆಯನ್ನು ದೇವಸ್ಥಾನಗಳಿಗೆ ಫಸ್ಟ್ ಒಪ್ಸಿ ಆಮೇಲೆ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಪ್ರಾರಂಭ ಹೆಚ್ಚು ಖುಷಿ ಪ್ರಾರಂಭವಾಗತ್ತೆ ಮದುವೆ ದಿನ ಬರುತ್ತೆ ಅನ್ನೋದು ದಿನ ಅಂತು ಸೀರೆ ಬಟ್ಟೆ ಒಡವೆಗಳ ಪರ್ಚೆಸಿಂಗ್ ಈ ಥರ ಕಾರ್ಯಗಳು ಹಲ್ವಾರು ರೀತಿ ಕಾರ್ಯಗಳು ಪ್ರಾರಂಭವಾಗುತ್ತೆ ಹೆಣ್ಣಿಗೆ ಗಂಡು ಮನೆಯಲ್ಲಿ ತರೋದು ಗಂಡು ಮನೆಯವರು ಏನೇನು ಬೇಕು ಅಂತ ಫೋನ್ ಮಾಡ್ಕೊಂಡು ಫೋನಲ್ಲೇ ಎಲ್ಲ ಡಿಟೇಲ್ ಎಲ್ಲ ಕೆಳ್ಕೊಂಡು ಇಲ್ಲ ಅವರು ಇವರು ಒಟ್ಟಿಗೆ ಹೋಗಿ ಅವ್ರಿಗೆ ಬೇಕಾಗಿದ್ದು ಇವ್ರಿಗೆ ಬೇಕಾಗಿದ್ದು ಅವ್ರಿಗೆ ಇಷ್ಟ ಪಟ್ಟು ಇವರು ಇಷ್ಟ ಪಟ್ಟು ಎಲ್ಲ ವ್ಯವಸ್ಥಿತವಾಗಿ ಅವರು ಬಟ್ಟೆ ವಸ್ತ್ರಗಳ್ನ ತಾಳಿ ಅವರಿಗೆ ಮದುವೆ ಕಾರ್ಯಗಳಿಗೆ ಏನೇನು ಬೇಕು ಎಲ್ಲದುನು ಒಟ್ಟಿಗೆ ಸೇರಿ ಪರ್ಚೆಸ್ ಮಾಡೋದುನು ಉಂಟು ಈ ಬಟ್ಟೆ ವ್ಯವಸ್ಥೆ ಇವೆಲ್ಲ ಆದಮೇಲೆ ಮತ್ತು ಮದುವೆ ದಿನದಂದು ಕಾರ್ಯಕ್ರಮದಂದು ಏನೇನು ಬೇಕು ಅನೋದನ್ನು ಸಹ ಭಟ್ರಹತ್ರ ಎಲ್ಲ ಹೇಳಿಸ್ಕೊಂಡು ಅವರು ವ್ಯವಸ್ಥಿತ್ವಾಗಿ ಹೊಂದಿಸ್ಕೊತಾರೆ ಮತ್ತು ಮನೆಯಲ್ಲಿ ಶಾಸ್ತ್ರಗಳು ಶ್ ಪ್ರಾರಂಭವಾಗತ್ತೆ ಮೊದಲು ಅರ್ಶಿಣ ಶಾಸ್ತ್ರ ಬರುತ್ತೆ ಅರ್ಶಿಣ ಶಾಸ್ತ್ರ ಹೆಣ್ಣು ಮತ್ತು ಗಂಡಿನ ಮನೆಯಲ್ಲಿ ಎರಡು ಮನೆಲ್ಲಿನು ಅರ್ಶಿಣ ಶಾಸ್ತ್ರಗಳನ್ನು ಮಾಡ್ತಾರೆ ಅದು ಅವತ್ತು ಇಂದಿನ ಅವರು ಹಸಿ ಮೈಯಿ ಅನ್ನೋ ಒಂದು ಹೆಡ್ಲೈನ್ ಬರುತ್ತೆ ಅವ್ರು ಇನ್ನು ಆಚೆ ಎಲ್ಲು ಹೋಗ್ಬಾರ್ದು ಗಂಡು ಹೆಣ್ಣು ಮದು ಮಗ ಮದು ಮಗಳು ಹಸಿ ಮೈಯಿ ಅನ್ನೋ ಶಾಸ್ತ್ರ ಅರ್ಶಿಣದ ಶಾಸ್ತ್ರ ಅದು ಮೈಯಲ್ಲಿ ಒಂದು ಒಳ್ಳೆಯ ಕಳೆ ಕಾಂತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಹಾಗಾಗಿ ಅರಿಶ್ಣ ಶಾಸ್ತ್ರ ಶಾಸ್ತ್ರವನ್ನು ಸಹ ಮಾಡ್ತಾರೆ ಅರ್ಶಿಣ ಶಾಸ್ತ್ರ ಆದ ನಂತರ ಮರುದಿನದಲ್ಲಿ ಮೆಹಂದಿ ಶಾಸ್ತ್ರ ಅಂತ ಮಾಡ್ತಾರೆ ಅರಿಶ್ಣ ಶಾಸ್ತ್ರ ಆದ ನಂತರ ಮೆಹಂದಿ ಶಾಸ್ತ್ರ ಯಾಕೆ ಅಂದರೆ ಹುಡ್ಗಿಯ ಒಂದು ಕಳೆಯನ್ನು ಹೆಚ್ಚಿಸಲು ಅಂದವಾದ ಕೈಯಲ್ಲಿ ಕೈಗೆ ಅಂದವಾದ ಚಿತ್ರವನ್ನು ವಿಭಿನ್ನ ರೀತಿಯಲ್ಲಿ ಕೈಯಿಗೆ ಕಾಲಿಗೆ ಎಲ್ಲ ಗೋರಂಟಿಯನ್ನ ಹಾಕ್ತಾರೆ ಗಂಡಿನ ಮನೆಯಲ್ಲು ಸಹ ಮೆಹಂದಿ ಶಾಸ್ತ್ರವನ್ನು ನಡೆಸ್ತಾರೆ ಮೆಹಂದಿ ಶಾಸ್ತ್ರ ನಡ್ಸಿದಮೇಲೆ ಕಂಕಣ ಕಂಕಣ ಕಟ್ಟೋದು ಅಂತ ಒಂದು ಸಂಸ್ಕೃ ನಮ್ಮ ಸಂಸ್ಕೃತಿಯಲ್ಲಿ ಇದೆ ಕಂಕಣ ಕಟ್ಟೋದು ಅಂತೆಳಿದರೆ ಮದುವೆಯ ಹಿಂದಿನ ದಿನ ಒಳ್ಳೆದೆಯ ಒ ಗಳಿಗೆಯನ್ನು ನೋಡಿ ಕೈಗೆ ಕಂಕಣ ಕಟ್ಟೋದು ಅಂತ ಮಾಡ್ತಾರೆ ಅದು ಅವರವ್ರ ಸಂಸ್ಕೃತಿಯಂತೆ ಒಂದು ಅರಿಶಿಣ ಶಾಸ್ ಅರಿಶಿಣದ ಎಲೆ ಅಲ್ಲ ಅರಿಶಿಣದ ದಾರಕ್ಕೆ ವಿಳ್ಯೆದೆಲೆ ಅದಕ್ಕೆ ಒಂದು ಅರಿಶಿಣದ ಕೊಂಬನ್ನು ಕಟ್ಟಿ ಕಳಸ ಹಿಡಿಯೊಂತ ಒಂದು ಹೆಣ್ಣಿಗೆ ಮತ್ತು ಅವರ ಹೆಣ್ ಮದುವೆ ಆಗೋ ಹೆಣ್ಣಿಗೆ ಮತ್ತು ಒಂದು ಕಳಸಕ್ಕೆ ಅಂತ ಮೂರು ಕಂಕಣವನ್ನು ಕಟ್ಟಿ ಪ್ರಾರಂಭ ಮಾಡ್ತಾರೆ ಹೀಗ ಕಂಕಣ ಕಟ್ಟಿದ ನಂತರ ಛತ್ರದಲ್ಲಿ ಮಾಡೋರು ಇರ್ತಾರೆ ಒಬ್ಬೊಬ್ರು ಮನೆಯಲ್ಲೇ ವಿಶಾಲವಾಗಿ ಜಾಗ ಇರೋವ್ರು ಮನೆಯಲ್ಲು ಸಹ ವಿವಾಹವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಛತ್ರದಲ್ಲಿ ಈಗ ಅದ್ದೂರಿಯಾಗಿ ಮಾಡೋ ಅಂತದೇ ಜಾಸ್ತಿ ಹಾಗಾಗಿ ಛತ್ರದಲ್ಲಿ ಹೋಗಿ ಬಳೆ ಶಾಸ್ ರಾತ್ರಿ ಸಮಯದಲ್ಲಿ ರಿಸೆಪ್ಷನ್ ಮಾಡ್ತಾರೆ ರಿಸೆಪ್ಷನ್ನಿಗೆ ಮುಂಚೆ ಬಳೆ ಶಾಸ್ತ್ರ ಅಂತ ಮಾಡ್ತಾರೆ ಕಪ್ಪು ಬಳೆ ಹೆಣ್ಣಿಗೆ ಮದುವೆಯ ಹೆಣ್ಣಿಗೆ ಕಪ್ಪು ಬಳೆಯೇ ಒಂದು ಲಕ್ಷಣ ಹೆಣ್ಣು ಮದುವೆ ಹೆಣ್ಣು ಅಂದರೆ ಕಪ್ಪು ಬಳೆಯನ್ನೇ ಒಂದು ತುಂಬ ಕಳೆಯನ್ನು ನೀಡುತ್ತೆ ಹಾಗಾಗಿ ಬಳೆ ಶಾಸ್ತ್ರವನ್ನು ಸಹ ಮಾಡಿ ಬಂದ ಹೆಣ್ಣಿನ ಮಕ್ಕಳಿಗೆ ಬಳೆ ತೊಡಿಸಿ ಬಳೆ ಶಾಸ್ತ್ರವನ್ನು ಸಹ ಛತ್ರದಲ್ಲೇ ಮುಗಿಸ್ತಾರೆ ಒಬ್ಬೊಬ್ರು ಮನೆಯಲ್ಲು ಸಹ ಶಾಸ್ತ್ರಗಳನ್ನು ನಡೆಸ್ತಾರೆ ಅವರಿಗೆ ಹೇಗೆ ಅನುಕೂಲವಾಗಿರತ್ತೋ ಹಾಗೆ ಬಳೆ ಶಾಸ್ತ್ರವನ್ನು ಸಹ ಮಾಡ್ಕೊಂಡು ರಾತ್ರಿ ವಿಳ್ಯ ಬದಲಾಯಿಸ್ಕೊಂಡು ಮತ್ತು ಉಂಗುರಗಳನ್ನು ಬಳಸಿ ಬದಲಾಯಿಸ್ಕೋತಾರೆ ರಾತ್ರಿ ಇನ್ನು ಮದುವೆ ಹಿಂದಿನ ದಿನ ಕೆಲ್ವೊಬ್ಬೊಬ್ರು ಐದು ತಿಂಗ್ಳು ಮುಂಚೆ ಆರು ತಿಂಗ್ಳು ಮುಂಚೆ ಸಹ ಉಂಗುರ ಬದಲಾಯಿಸೋರು ಬದಲಾಯಿಸ್ತಾರೆ ಇಲ್ಲದಿದ್ರೆ ಮದುವೆ ಹಿಂದಿನ ದಿನ ಹಿಂದಿನ ದಿನ ರಾತ್ರಿ ವಿಳ್ಯವನ್ನು ಬದಲಾಯಿಸಿಕೊಂಡು ಉಂಗುರಗಳನ್ನು ಬದಲಾಯಿಸ್ಕೊತಾರೆ ಹಿಂಗೆ ಉಂಗುರ ಬದ್ಲಾಯಿಸ್ಕೊಂಡು ಶಾಸ್ತ್ರ ಮುಗಿಸ್ಕೊಂಡ್ ರಿಸೆಪ್ಷನು ಮಾಡ್ತಾರೆ ಕೆಲ್ವೊಬ್ಬೊಬ್ರು ರಾ ಬೆಳಗ್ಗೆ ಬರೋಕಾಗೋಲ್ಲ ಅನ್ನೋರು ರಾತ್ರಿ ಹೊತ್ತೇ ಬಂದು ಅವರಿಗೆ ವುಶ್ ವಿಶ್ ಮಾಡಿ ಹೋಗ್ತಾರೆ ಅನ್ನೋ ಒಂದು ಕಾರಣದಿಂದ ರಾತ್ರಿನೇ ಸಹ ರಿಸೆಪ್ಷನ್ನು ಸಹ ಮಾಡ್ತಾರೆ ಹೀಗೆಲ್ಲ ಮುಗಿಸ್ಕೊಂಡು ಮರುದಿನ ಬೆಳಗ್ಗೆ ಮ್ ಮಂಗಳ ಸೂತ್ರ ಕಟ್ಟುವುದು ಒಂದು ಮದುವೆಯ ದಿನವಾಗಿದೆ ಬೆಳಗ್ಗೆ ಒಂದು ಅವರಿಗೆ ಭಟ್ರುಗಳು ಅವರಿಗೆ ಒ ಟೈಮ್ ಕೊಟ್ಟಿರೋ ಒಂದು ವೇಳೆಯಲ್ಲಿ ವ್ಯವಸ್ಥಿತವಾಗಿ ಅರಿಶಿಣ ದಾರವನ್ನು ತಾಳಿಯನ್ನು ಜೋಡಿಸಿ ತಾಳಿ ಕಟ್ಟೊ ಒಂದು ದಿನವಾಗಿ ಮದುವೆಯ ದಿನವಾಗಿ ಕ ಮಾಡ್ತಾರೆ ಅವತ್ತು ಆ ಗಂಡು ಹೆಣ್ಣಿಗೆ ಒಂದು ವಿಶೇಷವಾಗಿರುತ್ತೆ ಅದು ಯಾವುದೇ ಕಾರ್ಣಕ್ಕು ಆ ದಿನವನ್ನು ಮರೆಯೋಕ್ಕೆ ಸಾಧ್ಯ ಇರೋಲ್ಲ ಹೀಗಾಗಿ ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು ಸಂಸ್ ನಮ್ಮ ಕನ್ನಡ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ತುಂಬ ವಿಶೇಷವಾಗಿ ಒಂದು ಆಚರಣೆ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ಒಂದು ನೆನಪಿರುವ ರೀತಿಯಲ್ಲಿ ಮದುವೆಯನ್ನು ವಿಜೃಂಭಣೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇದೆ ರೀತಿ ಜನರು ಸಹ ಎಲ್ಲ ಜನಗಳು ಸಹ ಇದೇ ರೀತಿಯಲ್ಲಿ ಫಾಲೋಪ್ ಮಾಡ್ಕೊಂಡು ಮದುವೆಯನ್ನ ಮಾಡ್ತಾರೆ